ನಾನು ಎಲ್ ಕೆ ಜಿಯಿಂದ ಟೆಂತ್ ತನಕ ಒಂದು ಸ್ಕೂಲಲ್ಲಿ ಓದದ್ದು ಯಾವುದಂದ್ರೆ ನಿರ್ಮಲ ಹೃದಯ ಸ್ಕೂಲ್ ಕ್ರಿಶ್ಯನ್ ಸ್ಕೂಲ್ ಅದು ಅಲ್ಲಿ ಎಲ್ ಕೆ ಜಿಯಿಂದ ಟೆನ್ತ್ ತನಕ ಒಂದು ಪ್ರವಾಸನೂ ಮಿಸ್ ಮಾಡ್ಕ ಅಂದರೆ ತಪ್ಪಿಸ್ಲಿಲ್ಲ ನಾನು ಎಲ್ ಕೆ ಜಿಯಿಂದ ಹತ್ತನಿಂತಿ ತನ್ಕವೂ ಎಲ್ಲ ಪ್ರವಾಸಕ್ಕೂ ಹೋಗಿ ಯಾವ್ಯಾವ ಕ್ಲಾಸಲ್ಲಿ ಯಾವ್ಯಾವ ತರಗತಿಲಿ ಯಾಲ್ ಎಲ್ಲೆಲ್ಲಿ ಕರ್ಕಂಡೋಗಿದ್ರಲ್ಲ ಎಲ್ಲ ಕಡೆಯೂ ಹೋಗಿ ನಮಗೆ ಟೆನ್ತಲ್ಲೇ ಅಂದರೆ ಹತ್ತನಿಂತಲ್ಲೆ ಎಲ್ಲಿ ಕರ್ಕಂಡು ಹೋಗಿದ್ದರು ಅಂದರೆ ಮಂಗ್ಳೂರು ಮಾನಸ ವಾಟ್ರ್ಫಾಲ್ಸಿಗೆ ಕರ್ಕಂಡೋಗಿದ್ದರು ಅಲ್ಲಿ ಹೋದಾಗಂತೂ ಎಷ್ಟ್ ಮಜ ಮಾಡರ್ ಅಂದರೆ ಹೇಳುಕ್ಕೆ ಸಾಧ್ಯವಿಲ್ಲ ಅಷ್ಟ್ ಮಜ ಮಾಡರೇ ಸ್ ಒಂದು ದಿನ ಒಂದು ದಿನ ಪೂರ್ತಿ ಮಾನಸ ವಾಟ್ರ್ಫಾಲ್ಸಲ್ಲೇ ಇದ್ದದ್ದೆ ಅಲ್ಲೇ ಅಲ್ಲಿಂದ ಕಡಿಗೆ ಯಾವುದೋ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆಗೆ ಬರ್ಬೇಕಾರೆ ಈಕೋ ಬೀಚ್ ಇವೆರಡು ನೋಡ್ಕ ಬಂದದ್ದು ಮಾನಸ ವಾಟ್ರ್ಫಾಲ್ಸಲ್ಲೇ ಅಲ್ಲಿ ಯಾವ್ಯಾವ ಥರ ಸ್ಲೈಡ್ ಬೇಕು ಎಲ್ಲ ಅಂದರೆ ಕುಣಿತದಲ್ಲೇ ಎಲ್ಲ ನೀರು ಬರೋದು ತಲೆ ಮೇಲೆ ನೀರು ಬೀಳೋದು ಅದರಲ್ಲಂತೂ ಆ ನೀರಲ್ಲಂತೂ ಫುಲ್ ಪೂರ್ತಿ ಮಜ ಮಾಡಿದ್ದೆ ಮಜಾ ಮಾಡಿದ್ ಅಷ್ಟ್ ಮಜ ಮಾಡರೇ ನಮ್ಮ ನಮ್ಮದು ಸ್ ನಮ್ಮ ಕ ಕ್ಲಾಸಲ್ಲೇ ಅಂದರೆ ಕ್ಲಾಸಲ್ಲಿ ಮಾತ್ರ ಟೀಚರ್ಸ್ ಎಲ್ಲ ಹೇಗಿರ್ಬೇಕೊ ಅಷ್ಟು ಸ್ನೋ ಅಂದರೆ ಸ್ಟ್ರಿಕ್ಟಾಗಿ ಇರ್ತಿದ್ದರು ಅದೇ ಪ್ರವಾಸಕ್ಕೆ ಬಂದ್ರಲ್ಲ ಅಷ್ಟೆಲ್ಲ ಸ್ಟ್ರಿಕ್ಟಾಗಿ ಆಗುದಿಲ್ಲಾಗಿದ್ದರು ಫುಲ್ ಇಲ್ಲಿಂದ ಅಂಕೋಲಾದಿಂದ ಮಂಗ್ಳೂರು ಹೋಗುವ ತನಕ ಬಸ್ಸಳ್ಳಿ ಮಜಾ ಮಾಡಿದ್ದೇ ಮಾಡಿದ್ದು ಕಡೆಗೆ ಆರನಿಂತಿಲ್ಲೆ ಎಲ್ಲೂ ಆರ್ನಿಂತಿಲ್ಲಲ್ಲಿ ಹೋಗಿದ್ರು ಅಂದರೆ ಇದ್ಕೆ ಹೋಗಿದ್ರು ಮೈಸೂರಿಗೆ ಹೋಗಿದ್ರು ಮೈಸೂರು ಟ್ರಿಪ್ ಮೂರು ದಿನ ಮೂರು ದಿನ ಪ್ರವಾಸಕ್ಕೆ ಹೋದದ್ದು ಆ ಮೂರು ದಿನ ಪ್ರವಾಸ ಅಂತೂ ಹೆಂಗೆ ಕಳಿತೋ ಗೊತ್ತಾಗ್ಲಿಲ್ಲ ಅಷ್ಟು ಮಜಾ ಮಾಡಿದ್ರು ಮೈಸೂರು ಅರಮನೆ ಹೋಗಿದ್ದರು ಮೈಸೂರು ಅರಮನೆಗೆ ನಾ ಹೋತಿ ಹೇಳಿ ತಿರ್ಗಿ ನಮ್ಮ ಮನಿಲಿ ಬಿಡಲೇ ಇಲ್ಲ ಆಗಿದ್ದರೂ ನಾನಂತೂ ಐದು ದಿನದಿಂದ ಹೋತಿ ಹೋತಿ ಹೇಳಿ ತೀಡಿ ತೀಡಿ ತೀಡೆ ಕಡೆಗೆ ಹೇಗೂ ಮನಿಲಿ ಒಪ್ಸಿದೆ ನಾನು ಹೋದಿ ಹೋಗೇ ಹೋತಿ ನಾನು ಮೈಸೂರಿಗೆ ಹೋಗೇ ಹೋತಿ ಹೇಳ್ಕೊಂಡೆ ನಮ್ಮ ಪಪ್ಪ ಪಾಪ ನಂಗೆ ಎಲ್ಲೂ ಹೋತಿ ಹೇಳಿದ್ರು ಬಿಡುವುದಿಲ್ಲ ಅನ್ಕಂಡು ಹೇಳುದಿಲ್ಲಾಗಿತ್ತು ಆದರೂ ಮೈಸೂರು ಮೂರು ದಿನ ಅಲ್ಲ ಸ್ವಲ್ಪ ಆರಾಮ ಎಲ್ಲ ಇರುವುದಿಲ್ಲ ಹೇಳೆ ಕಳ್ಜ್ ಹೋಗುದು ಬ್ಯಾಡ ಅನ್ಕ ಹೇಳಿದ್ರು ಕಡೆಗೆ ಅಂತೂ ಇಂತೂ ಮಾಡಿ ಒಪ್ ಒಪ್ಸಿದೆ ಅಂತೂ ಇಂತೂ ಕಳ್ಸ್ದ್ರು ಕಡೆಗೆ ಹೋದರು ಹೋದರೆ ಅಲ್ಲಂತೂ ರಾತ್ರಿ ಹೋದದ್ದು ಮಾನು ಫಶ್ಟು ಹೋಕಂಡು ಎಲ್ಲಿ ಉಳ್ದದ್ದು ಅಂದರೆ ಸ್ಕೂಲಲ್ಲೇ ಸೇಂಟ್ ಅಲೂಶಿಯಸ್ ಸ್ಕೂಲಲ್ಲೇ ಹೋಕ ಉಳ್ದದ್ದಾಗಿತ್ತು ನಾವಲ್ಲಿ ಆಂ ಅಲ್ಲಿ ಹೋಕಂದು ಉಳಿದೆ ಆ ದಿನ ಅಲ್ಲಿ ಬೆಳಗ್ಗೆ ಅಲ್ಲೇ ನಾಷ್ಟಾ ಎಲ್ಲ ತಿಂದೆ ಎಲ್ಲ ತಿಂದೆ ಕಡೆಗೆ ಮೈಸೂರು ಪ್ಯಾಲೇಸ್ ನೋಡುಕ್ಕೆ ಹೋದ್ರೆ ಮೈಸೂರು ಪ್ಯಾಲೇಸ್ ಮತ್ತು ಕೇಳಿದ್ರಿ ನಮ್ಮ ಮೈಸೂರಿಂದು ದಸರಾದಲ್ಲೆಲ್ಲ ಹತ್ತು ದಿನ ದಸರಾ ನಡಿತಿದ್ವು ಎಲ್ಲ ಕಡೆ ಎಲ್ಲ ಕಡೆ ಗೊಂಬೆ ಎಲ್ಲ ಕುಳ್ಸ್ ಅದೆಲ್ಲ ಮಾಡ್ತ್ರು ಮೈಸೂರು ದಸರಾ ಅಂದರೆ ಎಲ್ಲರಿಗೆ ಗುತ್ ಗೊತ್ತೇ ಇರ್ತದೆ ಬಿಡಿ ನಮ್ಮ ಪ್ರವಾಸ ಹೇಗಿತ್ತು ಅಂದರೆ ಫಶ್ಟ್ ನಾವು ಅಲ್ಲಿ ಅಲ್ಲೇ ಮೈಸೂರು ಪ್ಯಾಲೇಸಲ್ಲೇ ಯ ಅಂಬಾರಿ ಅದು ಇದು ಏನೇನು ಇದೆ ಅಲ್ಲ ಅಲ್ಲಿ ಹೊರಗಡೆ ಲೈಟ್ನಿಂಗ್ಸು ಎಲ್ಲ ನೋಡ್ದ್ರು ಅಲ್ಲಿ ನೋಡಿ ನಂತರ

ಅಲ್ಲೆಲ್ಲ ಹೋದಿ ಅನ್ಕಂಡು ಹೇಳಿ ತಿಳ್ಕೊಂಡೇ ಇರಲಿಲ್ಲ ಅವಾಗೆಲ್ಲ ನಾನು ಏಳನಿಂತಿರ್ಬೇಕಾದ್ರೆ ಅಂದು ಹೋಗಿ ನೋಡ್ಕೋ ಬಂದ್ರು ಅದೆಲ್ಲ ನೋಡ್ದ್ರೆ ಕಡೆಗೆ ಪ್ರಾಣಿ ಮೃಗಾಲಯಕ್ಕೆ ಹೋಗಿದ್ದರು ಪ್ರಾಣಿ ಮೃಗಾಲಯದಲ್ಲಿ ಹೋದಂಗೆ ಫಶ್ಟು ಮುಂಜ್ ಎಂಟ್ರೆನ್ಸಲ್ಲೇ ಪ್ರವೇಶನೇ ದೊಡ್ಡ ಜಿರಾಫೆ ಎರಡು ಇತ್ತು ನೋಡ್ಕಂಡು ನಂಗೆ ಅಂತೂ ಹೆಂಗೆ ಖುಷಿ ಆಯ್ತು ಅಂದರೆ ದೇವರೇ ಯಪ್ಪ ಬಂದಕ್ಕೂ ಸಾರ್ಥಕ ಅನಿಸ್ತು ಅದೆಲ್ಲ ಆ ಡಿಸ್ಕವರಿ ಚಾನಲ್ಲು ನ್ಯಾಷ್ನಲ್ ಆ ವೈಲ್ಡು ಅದೆಲ್ಲ ಚಾನಲ್ ಬರ್ತಿತ್ತಲ್ಲಾ ಅಂಥದ್ದು ಅಂಥ ಚಾನಲಲ್ಲಿ ನೋಡುದಾಗಿತ್ತೆ ಹೊರತು ಖರೆ ಖರೆ ನೋಡ್ತೀನಿ ಅನ್ಕಂಡು ಹೇಳಿ ನಾನು ತಿಳ್ಕೊಂಡೇ ಇರಲಿಲ್ಲ ಆಗ ನಾನು ಅಂತೂ ಇಂತೂ ಝೂಗ್ ಹೋಗಿ ಕಂಡೆ ಪ್ರಾಣಿ ಮೃಗಾಲಯದಲ್ಲೇ ಫಸ್ಟ್ ನೋಡಿದ್ದೆ ಮೊದ್ಲಗೆ ನೋಡಿದ್ ಪ್ರವೇಶದಲ್ಲಿ ನೋಡಿದ್ದೇ ಅದು ಜಿರಾಫೆನೇ ನೋಡಿದ್ ಜಿರಾಫೆ ನೋಡ್ದೆ ಮುಂದೆ ಹೋ ಕಡೆಗೆ ಹೋದೆ ಅಲ್ಲೇ ಥರ ಥರದ್ದು ಮಂಗಗಳು ಯಾವ್ಯಾವ ನಮೂನಿ ಮಂಗ ಅದ್ರ ಜೇಪ್ಸ್ ಅದ್ರ ಕೂದ್ಲು ಒಂದು ಮಂಗಂದಂತೂ ಅದ್ರ ಹೆಸರೇ ನೆನ್ಪು ಬರುಲ್ಲ ನನಗೆ ಅದ್ರದ್ದು ಒಂಥರ ಹೆಂಗೆ ಕೂದ್ಲು ಅಂದರೆ ಒಂಥರ ಪ್ಲ್ಯಾಸ್ಟಿಕ್ ನಮೂನಿ ಕೂದಲು ಅದು ಕಡೆಗೆ ಟಿಂಪಾಂಜಿ ಟಿಂಪಾಂಜಿ ನೋಡ್ಕಂಡು ಭಾಳ ಖುಷಿ ಆಯ್ತು ನನಗೆ ಟಿಂಪಾಂಜಿ ನೋಡಿದ್ದೆ ನೋಡುದು ಕಡೆಗೆ ಹುಲಿ ಹುಲಿ ಹುಲಿಯೆಲ್ಲ ಈ ಬದಿಗೆಲ್ಲ ಈ ಬತ್ತಿದು ನಮ್ಮ ಬದಿಗೆಲ್ಲ ಬತ್ತಿದು ಬೆಳ್ಸೆ ಬದಿಗೆಲ್ಲ ಬತ್ತಿದು ಬರುವುದಿಲ್ಲ ಅನ್ಕಂಡು ಅಲ್ಲ ಹುಲಿ ಹುಲಿ ನೋಡುಕ್ಕೆ ಹೆಂಗಿತ್ತು ಅಂದರೆ ಅಲ್ಲಿ ಹೋಗಿ ಅದು ಹೇ ಅದು ಮಾಂಸ ತಿಂದಿತ್ತು ಪಾಪ ಅದಕ್ಕೆ ಹೋಗ್ ಬನ್ಕಂಡೆ ಬೋನಲ್ಲಿ ಹಾಕಿ ಕಟ್ಟಿಕ್ರು ಅದು ಎಲ್ಲಿ ಎಲ್ಲಿ ಹೋಕ ಸಾಯ್ಬೇಕು ತಿನ್ನುಕ್ಕೆ ಅವರೇ ತಂದು ಕುಟ್ಟದ್ದು ಆಹಾರ ಎಲ್ಲ ವಾಸ್ನೆ ಹಪ್ ಆ ಬದಿಗೆ ಮಾತ್ರ ಹುಲಿ ನೋಡುಕ್ಕೆ ಹೋದಲ್ಲಿ ಅಂತೂ ವಾಸ್ನೆ ಹಪ್ ಅದರ ಮೌಸದ್ದು ವಾಸ್ನೆಗೆ ಅದು ತಿನ್ನುಕ್ಕೆ ಹಾಕಿ ಇಡ್ತಾರಲ್ಲ ಅದೇ ಕೊಳ್ತದ್ದು ವಾಸ್ನೆ ಬೇಕ ಬೇಡ ಆ ಕಡೆಗೆ ಆಫ್ರಿಕನ್ ಆನೆ ನಮ್ಮ ಈ ಬದಿಗೆಲ್ಲ ಆನೆ ಬತ್ತಿದು ಯಾವ್ದಾದ್ರೂ ಟೈಮಿಗೆ ಬತ್ತೇ ಇರ್ತಿದ್ದು ಊರ ಬದಿಗೆಲ್ಲ ಬತ್ತೆ ಇರ್ತಿದ್ದು ಅದು ಝೂ ಪ್ರಾಣಿ ಮೃಗಾಲಯದಲ್ಲೇ ಬ್ಯಾರೆ ಕಡಿಂದು ಆಫ್ರಿಕದ ಆನೆ ಇತ್ತು ಅದು ಹೆಂಗೆ ಆಡ್ತಿತ್ತು ಅಂದರೆ ಅದ್ರ ಸೊಂಡಿಲಲ್ಲೇ ಮಣ್ಣು ತಕಂಡು ತಲೆ ಮೇಲೆ ಹಾಕಂತಿತ್ ಅದೇ ನಮ್ಗೆ ಅದು ನೋಡುದು ಒಂದು ಖುಷಿ ಕಡಿಗೆ ಅಲ್ಲೇ ಝೂ ಪ್ರಾಣಿ ಮೃಗಾದೆಲ್ ಹೋಗ್ಬೇಕಾದ್ರೆ ಏನಂದರೆ ಹುಳ್ಶೆಹಣ್ಣನ ಮರ ಇತ್ತು ನಾವು ಅದಕ್ಕೆ ಕಲ್ಲು ಹೊಡಿತ ಬಿದ್ದೀವಿ ಈ ಬದಿಗೆಲ್ಲ ನಮ್ಮ ಬದಿಗೆಲ್ಲ ಹ್ಯಾಂಗೆ ಕಲ್ಲು ಹೊಡಿತ್ರಲ್ಲ ನಾವು ಹಾಗೆಯಾ ಆ ಹುಳ್ಶೆಹಣ್ಣನ ಗಿಡಕ್ಕೆಲ್ಲ ನಾವು ಕಲ್ಲು ಹೊಡಿತ ಬಿದ್ದು ಅಂತೂ ಇಂತೂ ಅದು ಕೆಳಗೆ ಬೀಳ್ತಿತ್ತಲ್ಲ ಹುಳ್ಶೆಹಣ್ಣು ಹೆಕಿ ತಿನ್ನುವುದೆ ಅವಾಗ ಒಂಥರ ಮಜಾ ಅಲ್ಲ ಸಣ್ಣ ಇರ್ಬೇಕಾರೆ ಅದೊಂದು ಥರ ಮಜಾ ಆಗಂದು ಲೈಫ್ ಈಗ ಮತ್ತೆ ಬರುಕ್ಕೆ ಸಾಧ್ಯವೇ ಇದ್ದಿಲ್ಲ ಈಗ ಒಂಥರ ಮೆಚ್ಯೂರಲ್ಲ ನಾವೆಲ್ಲವು ಈಗ ಹಂಗೆ ಆಗುಲ್ಲ ಆದರೆ ಅಂತೂ ಇಂತೂ ಆ ಅವ ಅವ್ವಾಗಿಂದು ಲೈಫೇ ಈಗ ನೆನ್ಸ್ಗಣ್ಕ್ ಅನಿಸ್ತಿದ್ದೊ ಸ್ಕೂಲ್ ಲೈಫ್ ಅಂಥ ಲೈಫ್ ಬೇರೆದಿಲ್ಲನೇ ಅನ್ಕೊಂಡೆ ಅಂತೂ ಅದನ್ನು ಮುಗಿಸ್ಕೊಂಡ್ರು ಕಡಿಗೆ ಅಲ್ಲಿಂದ ಮತ್ತೆ ಇಲ್ಲಿ ಹೋಗಿದ್ರಂದರೆ ಇದು ಯಾವುದು ಒಂದು ಮಸೀದಿ ಇತ್ತು ಆ ಮಸೀದಿ ಹೋಗಿದ್ದರು ನಾವೆಲ್ಲ ನಾನಂತೂ ಪಕ್ಕಾ ಹಿಂದೂ ಮಸೀದಿಯೆಲ್ಲ ನೋಡಲಾಗಿದ್ದೆ ಫಸ್ಟು ಟೈಮ್ ಕರ್ಕಂಡು ಹೋದೆ ಈಗ ಚರ್ಚಿಗೆಲ್ಲ ಕರ್ಕೊಂಡು ಹೋಗಿದ್ದರು ನಮ್ದು ಕ್ರಿಶ್ಯನ್ ಸ್ಕೂಲ್ ಆಗಿರೋದ್ರಿಂದ ಚರ್ಚಿಗೆಲ್ಲ ತಕಂಡು ಹೋಗಿದ್ದರು ಅಲ್ಲೊಂದು ಮಸೀದಿ ಇತ್ತು ಆ ಮಸೀದಿ ಹೆಸ್ರು ನಂಗೆ ಅಷ್ಟು ನೆನಪಿಲ್ಲ ಆ ಮಸೀದಿ ಹೋಕಂಡೆ ಆ ಮಸೀದಿ ಎಲ್ಲ ನೋಡಿದ್ರು ಕಡೆಗೆ ಮತ್ತು ಅದು ಯಾವುದೋ ಒಂದು ಪ್ಯಾಲೇಸ್ ಇತ್ತು ರಾಜ್ರ ಪ್ಯಾಲೇಸ್ ಆ ಪ್ಯಾಲೇಸ್ ನೋಡಿದ್ರು ಹಾಗೆ ನೋಡಿಕೊಂಡೆ ಸುಮಾರು ದಿನ ಅಲ್ಲೇ ತಿಂಡಿ ಊಟ ಕಡಿಗೆ ಶಾಪಿಂಗ್ ಮಾಡಿದೆ ಶಾಪಿಂಗ್ ಅವಾಗ ಮನೆಲೇ ಎಷ್ಟ್ ದುಡ್ಡು ಕೊಡ್ತಿದ್ದು ಗೊತ್ತ ಸಾವಿರ ರೂಪಾಯ್ ಹೀಗೆ ಇಷ್ಟೇ ಕೊಡ್ತ್ರು ಅವಾಗ ಒಂದು ಒಂದು ಲಿಮಿಟಲ್ಲ ಎಲ್ಲ ಮನಿಲಿ ಎಲ್ಲ ದುಡ್ಡು ಜಾಸ್ತಿ ಇರುವುದಿಲ್ಲ ಅವಾಗೂ ನಮಗೆ ನಮ್ಮ ಮಮ್ಮಿ ಮೊದ್ಲೆ ಒಂದು ಸಾವಿರ ರೂಪಾಯ್ ಕೊಟ್ಟಿದ್ದು ಕಡಿಗೆ ಹೋಗ್ಬೇಕಾರೆ ಪಪ್ಪ ಮತ್ತೊಂದು ಸಾ ಐನೂರು ರೂಪಾಯಿ ಕೊಟ್ಟಿದ್ದ ಪಪ್ಪಗೆ ಹೇಳ್ಳಗಿದ್ದೆ ನಂಗೆ ನಮ್ಮ ಅಮ್ಮ ಒಂದು ಸಾವಿರ ರೂಪಾಯ್ ಕೊಟ್ಟಿದಾಳೆ ಅಷ್ಟೂ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ತಕಂಡೋಗಿದ್ದೆ ಹೇಗೂ ಖರ್ಚು ಮಾಡ್ಕೋ ಬರಬೇಕಲ್ಲ ಖರ್ಚು ಮಾಡ್ಕೋ ಬರಬೇಕು ಹೇಳ್ಕೊಂಡೆ ತಕೊಂಡೋದೆ ಏನು ತಕೊಬೇಕು ಅವಾಗ ಒಂದು ಸಲ್ಪ ಹೇಗೆ ಅಷ್ಟೆಲ್ಲ ಪಡ್ಚೂ ಅಷ್ಟೆಲ್ಲ ತಕೊಂಡ್ರೆ ಇದಕ್ಕೆ ಎಷ್ಟ್ ದುಡ್ಡು ಅದಕ್ಕೆ ಎಷ್ಟ್ ಜೌ ಚೌಕಾಶಿ ಮಾಡುಕ್ಕೆ ಬರುದಿಲ್ಲಾಗಿತ್ತಲ್ಲ ಗೊಂಬೆ ಕಡೆಗೆ ನಂಗೆ ಎಂತ ಅಂದರೆ ನಾ ತಕಂಡು ಮೆನೆ ತಂಗಿಗೆ ತಮ್ಮಗೆ ಮಮ್ಮಿಗೆಲ್ಲ ತಕಬೇಕು ಅನ್ಕಂಡು ಆಸೆ ಅದ್ಕೆ ನಾ ಎಂತ ಮಾಡಿದೆ ಅಂದರೆ ನನಗೆ ಒಂದು ವಾಚ್ ತಕೊಂಡೆ ಕಡಿಕೆ ನಮ್ಮ ಮಮ್ಮಿಗೆ ಚಪ್ಪಲಿ ತಗೊಂಡೋಗಿದ್ದೆ ನಾನು ಮೈಸೂರಿಂದ ಚಪ್ಪಲಿ ತಗಂಡೋಗಿ ನಮ್ಮ ಮಮ್ಮಿಗೆ ನಂಗೆ ಭಾಳ ಇಷ್ಟ ಆಗಿತ್ತು ಆ ಚಪ್ಪಲಿ ಆ ಚಪ್ಪಲಿ ತಕಂಡೋಗಿದ್ದೆ ಕಡೆಗೆ ಪಪ್ಪಗೆ ಏನು ತಕಂಡ್ಲಾಗಿದ್ದೆ ಅದೊಂದು ಬೇಜಾರಿತ್ತು ಈಗ್ಲೂ ಬೇಜಾರು ಪಪ್ಗೆ ಎಂಥದೂ ತಕಂಡಿಲ್ಲ ಕಡೆಗೆ ತಂಗಿ ತಮ್ಮಗೆಲ್ಲ ಗೊಂಬೆ ತಮ್ಮಗೆ ಒಂದು ಗಾಡಿ ತಕಂಡೋಗಿದ್ದೆ ಗಾಡಿದೆ ಇಷ್ಟ್ ಇಷ್ಟ್ ತಕೊಂಡೋಗಿದ್ದೆ ಇದು ಮೈಸೂರಿಂದು ಕಡೆಗೆ ಮುರ್ಡೇಶ್ವರ ಮುರ್ಡೇಶ್ವರಕ್ಕಂತೂ ನಮ್ಮ ಸ್ಕೂಲಲಿಂದ ಒಂದು ಮೂರು ಸಲ ತಕ ಕರ್ಕಂಡೋಗಿ ನಮ್ಮ ಪ್ರವಾಸಕ್ಕೆ ಮುರ್ಡೇಶ್ವರಕ್ಕೆ ಮೂರು ಸಲನೆ ಎರಡು ಸಲನೆ ಎರಡು ಸಲ ಏನೋ ಹೋಗಿ ಮುರ್ಡೇಶ್ವರ್ದು ಒಂದು ಸಿಕ್ಸ್ತ್ ಕ್ಲಾಸಿಗೆ ಒಂದು ಸಲ ಕಡೆಗೆ ಮೂರು ಐದನೇ ಕ್ಲಾಸಿಗೆ ಒಂದು ಸಲ ಏನೋ ಅನ್ಸ್ತಿತ್ತು ಹಾಂ ಮುರ್ಡೇಶ್ವರದಲ್ಲೇ ಆತ್ಮಲಿಂಗ ಮುರ್ಡೇಶ್ವರದಲ್ಲೇ ಒಂದು ಅಂದರೆ ಅದೊಂದು ಪುರಾಣವೇ ಇದು ಅದು ಒಳಗೇ ಒಂದು ದೊಡ್ಡ ಮೂರ್ತಿ ಇದೆ ಈಶ್ವರದ್ದು ಅಲ್ಲಿ ಒಳಗೆ ಯಾವ್ಯಾವ ಥರ ಆಯಿತು ಪುರಾಣ ಕತೆ ಥರದಲ್ಲಿ ಎಲ್ಲ ಮಾಡಿಟ್ಟ ಅದರ ಸೈಡಿಗೆ ಬೀಚ್ ಆ ಬೀಚ್ ನೋಡುಕ್ಕಂತೂ ಯಪ್ಪಾ ಎಂಥ ಮಸ್ತೀದು ಅಂದರೆ ಮತ್ತು ಕಡೆಗೆ ಹೊನ್ನಾವರ ಬೀಚ್ ಹೊನ್ನಾವರ ಬೀಚಿಗೂ ಹೋಗಿದ್ದರು ಹೊನ್ನಾವರ್ದಲ್ಲಿ ಈಕೊ ಬೀಚನ್ನು ಕಂಡೆ ಇಕೊ ಬೀಚು ಎಷ್ಟು ಕ್ಲೀನಿದು ಅಂದರೆ ಮೋ ಇಲ್ಲಿ ಅಂದರೆ ನಮ್ಮ ಅಂಕೋಲಾ ಅಕ್ಕಪಕ್ಕ ಊರು ಕುಮಟಾ ಭಟ್ಕಳ ಈ ಕಡೆಯೆಲ್ಲ ನೋಡಿದ್ರೆ ಹೋಲಿಸಿದ್ರೆ ಹೊನ್ನಾವರ ಬೀಚು ಇಕೊ ಬೀಚ್ ಅನ್ಕಂಡು ಎಷ್ಟ್ ಕ್ಲೀನ್ ಇದು ಫೋಟೊ ಶೂಟ್ ಕೂಡ ಮಾಡ್ಬೌದು ಅಲ್ಲಿ ಮತ್ತು ಯಾವ್ದು ಯಾವುದಕ್ಕೆ ಬೇಕಿದ್ದರೆ ನಮ್ಗೆ ಹೀಗೆ ಹುಡುಗಿರಿಗೆಲ್ಲ ಚಲೋ ಚಲೋ ಫೋಟೊ ತೆಕ್ಕಮ್ರ್ ಬೇಕು ಅನ್ಕಂಡು ಆಸೆಯಲ್ಲ ಆ ಥರ ಫೋಟೊ ಶೂಟ್ ಮಾಡ್ಕಬೌದು ಇವಾಗ ಇವಾಗ ಅಂತೂ ಆ ಮದುವೆದು ಪೋಟೊ ಶೂಟೆಲ್ಲ ಮಾಡ್ತೀವ್ರಿ ಅದು ಕೂಡ ಎಷ್ಟು ಚಲೋ ಆಗಿದೆ ಆಮೇಲೆ ಗೋಕರ್ಣಕ್ಕೆ ಬಂದರೆ ಗ್ರೋಪ್ ಬ್ರ ಪ್ರಸಿದ್ಧ ಪ್ರಸಿದ್ಧ ಇದು ಗೋಕರ್ಣದಲ್ಲೇ ಮಹಾಬ್ಲೇಶ್ವರ ದೇವ್ಸ್ಥಾನ ಅನ್ಕಂಡು ಇದೆ ಅಲ್ಲಿಂದ ಅಲ್ಲಿ ಆತ್ಮಲಿಂಗವೇ ಇದೆ ಅಂದ್ಕೊಂಡು ನಾವೆಲ್ಲ ನಂಬ್ತೀವಿ ಅದು ಎಷ್ಟು ಪ್ರಸಿದ್ಧ ಸ್ಥಳ ಅಂದರೆ ತುಂಬ ಊರುಗಳಿಂದೆಲ್ಲ ಅಲ್ಲಿ ಜನ ಯಾವತ್ತು ಇದ್ದೇ ಇರ್ತಾರೆ ಅದು ತುಂಬ ತುಂಬ ಅಂದರೆ ತುಂಬ ಪರಿಶುದ್ಧವಾದಂಥ ಪ್ಲೇಸ್ ಹಿಂದುಗಡೆನೆ ಬೀಚ್ ಕೂಡ ಇದೆ ನಾವು ಅಲ್ಲೂ ಕೂಡ ಹೋಗ್ಬೌದು ನಮ್ಮದು ಕಾಲೇಜು ಮತ್ತು ಸ್ಕೂಲ್ ಲೈಫು ಇವೆಲ್ಲ ನೋಡಿದ್ರೆ ಸ್ಕೂಲ್ ಲೈ ಸ್ಕೂಲ್ ದಿನಗಳೇ ಎಷ್ಟೋ ಖುಷಿ ನಮಗೆ